ಒಂದು ಜನವರಿ ಎರಡು ಸಾವಿರದ ಒಂದು ಎರಡು ಜನವರಿ ಎರಡು ಸಾವಿರದ ಎರಡು ಮೂರು ಜನವರಿ ಎರಡು ಸಾವಿರದ ಮೂರು ನಾಲ್ಕು ಜನವರಿ ಎರಡು ಸಾವಿರದ ನಾಲ್ಕು ಐದು ಜನವರಿ ಎರಡು ಸಾವಿರದ ಐದು